ಹಲೋ ಸರ್ ನಮಸ್ಕಾರ ಸರ್ ಇದು ಮಾರುತಿ ಟ್ರಾವಲ್ ಏಜನ್ಸಿ ಅಲಾ ಸರ್ ಸರ್ ನಮಗೆ ನಾವು ಇನೋವ ಕಾರ ಬೇಕು ಸರ್ ನಮಗೆ ಟೂರು ಟೂರ್ ಹೋಗ್ತಿದೀವಿ ನಾವು ಪ್ಯಾನೆ ವಿಜ್ ಹಾಂ ಕನಕ ದುರ್ಗಮ್ಮ ವಿಜಯವಾಡ ಇರ್ಬೇಕಲ್ಲ ಸರ್ ಹಾಂ ಅಲ್ಲೀ ದೇವರ ದರ್ಶನಕ್ಕೆ ಹೋಗ್ಬಕು ನಾವೆಲ್ಲಾ ಫ್ಯಾಮಿಲಿ ಸಮೇತ ಎಷ್ಟು ಸೀಟ್ ಇದೆ ಸರ್ ಅದು ಇನೋವ ಸವೆನ್ ಸೀಟಾ ಹಾಂ ಸೂಪರ್ ಆಗ್ತದೆ ಸರ್ ಡ್ರೈವರ್ ಬಿಟ್ಟು ಸಿಕ್ಸು ಹಾಂ ಸೂಪರ್ ಆಗ್ತದೆ ಸರ್ ನಮ್ಮ ಫ್ಯಾಮಿಲಿಗೆ ಕರೆಕ್ಟ್ ಆಗ್ತತದೆ ಇನೋವ ಕಾರು ಹಾಂ ಹಾಂ ದುರ್ಗಮ್ಮ ದೇ ಕನಕ ದುರ್ಗಮ್ಮ ದೇವಸ್ತಾನಕ್ಕೆ ಹೋಗ್ ಬರ್ಬೇಕು ಅದು ಎಷ್ಟು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಆಗತ್ತೆ ಸರ್ ಹೋಗ್ತ ನಾನೂರು ಆಗತ್ತೆ ಏನು ಸರ್ ಹಾಗಾರೆ ಟೋಟಲ್ಲು ಹೋಗ್ತಾ ನಾನೂರು ಅಂದರೆ ಏಯ್ಟ್ ಹಂಡ್ರೆಡ್ ಆಯ್ತನ್ನು ಹಾಂ ತೌಜಂಡ್ ಹಾಂ ಹೌದು ಸರ್ ತೌಜಂಡ್ ಕಿಲೋ ಮೀಟ್ರಿಗೆ ಹೆಂಗೆ ಸರ್ ಹೆಂಗ್ ಲೆಕ್ಕ ಮಾಡ್ತೀರಾ ನೀವು ಈಗ ನಮ್ಗೆ ಹೆಂಗ ಹ್ಞೂ ಸರ್ ಒಪ್ಪಂದ ಆದ್ರೆ ಸರ್ ಕಿಲೋಮಿಟ್ರ್ ಅಲ್ಲ ಸರ್ ಹಾಂ ನಾವೆ ಡೀಸಿಲ್ ಹಾಕಿಸ್ತಿವಿ ಹೌದು ಸರ್ ಹೌದೇನು ಸರ್ ಸರ್ ನೋಡಿರೆ ಹ್ಞೂ ಒಂಬತ್ತು ರೂಪಾಯಿ ಮಾಡಿ ಸರ್ ಕಿಲೋ ಮೀಟ್ರ್ಗೆ ಉಳ್ಕಂತೀವಿ ನಾವು ಏ ಇಲ್ಲ ಸರ್ ನಮ್ಮ ಹೆಣ್ ಮಕ್ಕಳು ಟಾ ಯಾ ಅಲ್ಲ ಸರ್ ನಮ್ಮ ಹೆಣ್ ಮಕ್ಕಳು ಟಾಟಾ ಸುಮಾ ಬೇಡ ಇನೋವದಾಗೆ ಹೋಗ್ಬಕು ನಮ್ಮ ಮಕ್ಕಳು ಎಲ್ಲಾರು ಹಂಗೆ ಅಂತಿದಾರೆ ಸರ್ ಹಂಗಾಗಿ ಹಾಂ ಹೌದಾ ಎಷ್ಟು ಸರ್ ಈಗ ಸರ್ ಏನಿಲ್ಲ ನೀವು ಹನ್ನೆರಡು ಹೇಳಿ ಹದಿಮೂರು ಹೇಳಿರಲ್ಲ ಹನ್ನೆರಡು ರೂಪಾಯಿ ಮಾಡಿರಿ ಅಯ್ಯಾ ಅದೆಲ್ಲ ಟೋಟಲ್ ಎಷ್ಟು ಆಗ್ಸದೆ ಸರ್ ತೌಸಂಡ್ ಅಂದರೆ ಅಬ್ಬ ಅಬ್ಬಬ್ಬ ಹ್ಞೂ ಸರ್ ಕಾರ್ ಕೊಂಡ್ಕೊಣಂಗೆ ಆಗ್ತತಲ್ಲ ಸರ್ ಇನ್ನೇನು ಹ್ಞೂ ಆಗಲಿ ಸರ್ ಹಾಂ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್